ಹಾಂ ಹೇಳಿ ಹಾಂ ಹೇಳಿ ಅಮ್ಮ ಯಾಕಪ್ಪ ಈಗ ಆಲ್ರಡಿ ಭಾಳ ರಜಗಳಾಗ್ಬಿಟ್ಟಿದವಮ್ಮ ಏಕೆಂದ್ರೆ ಈಗ ಮೊನ್ನೆ ತಾನೆ ದಸರಾ ರಜಾ ಕೊಟ್ಟಿದ್ವಿ ಹದ್ನೈದು ದಿನ ಮತ್ತು ನೆಕ್ಸ್ಟ್ ಮತ್ತೆ ಮುಂದೆ ದೀಪಾವಳಿ ಹಬ್ಬವೂ ಬರುತ್ತೆ ಅದಕ್ಕೂ ಮತ್ತೆ ಎರ್ಡು ಮೂರು ದಿನ ರಜಾ ಬೇಕಾಗುತ್ತೆ ಅದು ಅಲ್ಲ ನಿಮ್ಮ ಮಗ ಚಿರಾಗು ಈಗ ಸ್ವಲ್ಪ ಇಂಗ್ಲೀಷ ವಿಷಯದಲ್ಲಿ ಸ್ವಲ್ಪ ಹಿಂದೆ ಇದ್ದಾನೆ ಮತ್ತು ಗಣಿತದಲ್ಲಿ ಸಹಿತ ಸ್ವಲ್ಪ ಹಿಂದೆ ಇದ್ದಾನೆ ಹಂಗಾಗಿ ನೀವು ಮತ್ತೆ ರಜೆಗಳು ಕೇಳಿದ್ರೆ ಅವ್ನಿಗೆ ತುಂಬಾನೇ ವಿದ್ಯಾಭ್ಯಾಸದ ಹಿಂದೆ ಉಳ್ದು ಬಿಡ್ತಾನೆ ಅವನು ಹಾಗಾಗಿ ಒಂದು ವಾರದ ಮಟ್ಟಿಗೆ ರಜಾ ಕೊಡಕ್ಕಾಗೋದಿಲ್ಲಪ್ಪ ಒಂದು ಎರಡು ದಿನದ ಮಟ್ಟಿಗೆ ರಜೆ ಕೊಡ್ತೀವಿ

ಇಲ್ಲ ಮೇಡಮ್ ಕೊಡೋಕ್ಕಾಗೋದಿಲ್ಲ ಒಂದು ವಾರದ ಮಟ್ಟಿಗೆ ರಜೆ ಕೊಡೋಕ್ಕಾಗೋದಿಲ್ಲ ಮೇಡಮ್ ಏಕೆ ಅಂದರೆ ಈಗ ತುಂಬ ರಜೆಗಳು ಈಗ ಗೊರ್ಮೆಂಟ್ ರಜೆಗಳೇ ಬರ್ತಾಯಿದ್ದಾವೆ ಮೇಡಮ್ ಗಣೇಶ ಚತುರ್ಥಿ ಹಬ್ಬ ರಜಾ ದಸರಾ ರಜಾ ಕೊಟ್ಟಿದ್ದೀವಿ ಈಗ ದೀಪಾವಳಿ ರಜಾ ಆಗಸ್ಟ್ ಹದ್ನೈದು ರಜಾ ಆಕ್ಟೋಬರ್ ಎರಡು ಗಾಂಧಿ ಜಯಂತಿ ರಜಾ ಅಂಥೇಳಿ ಎಲ್ಲ ತುಂಬ ರಜೆಗಳು ಬರ್ತಾನೆ ಇದ್ದಾವೆ ಮೇಡಮ್ ಈಗ ಸುಮ್ಮನೆ ಅದು ಮಕ್ ನೀವು ನೀವು ಹೋಗ್ರಿ ಫ್ಯಾಮಿಲಿ ನೀವು ಹೋಗ್ರಿ ಎರಡು ದಿನ ಮಟ್ಟಿಗೆ ಮಾತ್ರ ರಜಾ ಕೊಡ್ಬೋದು ಮೇಡಮ್ ಈಗ ಯಾವತ್ತು ನಿಮ್ಗೆ ಇಂಪಾರ್ಟೆಂಟ್ ಇದೆಯೋ ಅಂದರೆ ಮಗನು ಬೇಕೇ ಬೇಕು ನಮಗೆ ಆವತ್ತು ಅವನ್ದು ಸಮೇತ ಅಲ್ಲಿ ದೇವಸ್ಥಾನಕ್ಕೆ ಮೇನ್ ಬೇಕಾಗುತ್ತೆ ಅನ್ನೋ ಒಂದು ದಿನದಲ್ಲಿ ನೀವು ಎರಡು ದಿನ ಬೇಕಾದ್ರೆ ರಜಾ ತೊಗೊಳ್ಳಿ ಇನ್ನು ಮಿಕ್ಕಿದ ದಿನದಲ್ಲಿ ನೀವು ಆದಷ್ಟು ಕಳಿಸೊದಕ್ಕೆ ಪ್ರಯತ್ನ ಪಡಿ ಮೇಡಮ್ ಒಂದು ವಾರ ಬೇಕೇ ಬೇಕಾ ಮೇಡಮ್ ನೋಡೋಣ ನಮ್ಮ ಪ್ರಾಂಶುಪಾಲರ್ನ್ನು ನಾವು ಕೇಳಿ ಹೇಳ್ತೀವಿ ಅವ್ರನ್ನು ಕೇಳಿ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ಬಿಟ್ಟು ನಾನು ಮತ್ತೆ ನಾನು ಈಗ ಕ್ಲಾಸ್ ಟೀಚರಪ್ಪ ನಾನು ನಮ್ಮ ಮೇಲಾಧಿಕಾರಿಗಳನ್ನು ಕೇಳಿ ಕೇಳಲೇಬೇಕು ನಾನು ಅವ್ರನ್ನು ಕೇಳ್ತೀನಿ ಅವ್ರಿಗೆಗ್ ಇನ್ಫಾರ್ಮ್ ಮಾಡ್ತೀನಿ ನಾನು ಅವ್ರನ್ನು ಕೇಳಿ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಧನ್ಯವಾದಗಳು ಓಕೆ